ನಾನು ಇತ್ತೀಚಿಗೆ ಒಂದು ಕಾರ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿಬಿಟ್ಟು ಒಂದು ಪರಿಕರಾನ ಕೊಂಡುಕೊಂಡೆ ಅದು ಕಾರ್ನಲ್ಲಿರತಕ್ಕಂಥ ಧೂಳು ಇತ್ಯಾದಿಗಳನ್ನ ಮಣ್ಣಿನ ಕಣಗಳನ್ನು ಇವನ್ನೆಲ್ಲಾನ ತೆಗೀಲಿಕ್ಕೆ ಉಪಯೋಗ ಆಗತಕ್ಕಂಥದ್ದು ಅದನ್ನು ಉಪಯೋಗ್ಸೋ ಟೈಮಲ್ಲಿ ನಮಗೆ ಆಗಿರತಕ್ಕಂಥ ಒಂದು ಅನುಭವ ಏನಪ್ಪಾ ಅಂತಂದರೆ ಅದು ಎಲ್ಲ ಪ್ಲಾಸ್ಟಿಕ್ನಿಂದ ಮಾಡಿರತಕ್ಕಂತಹ ಬಿಡಿ ಭಾಗಗಳನ್ನ ಜೋಡಿಸ್ಕೊಂಡು ಆನಂತರ ವಿದ್ಯುತ್ ಸಂಪರ್ಕಾನ ತೊಗೊಂಡುಬಿಟ್ಟು ಅದು ಕ್ ಕೆಲಸ ಮಾಡತಕ್ಕಂಥ ಒಂದು ಸಾಧನ ಅದು ಈ ರೀತಿ ಉಪಯೋಗ್ಸುವಾಗ ಪದೇ ಪದೇ ನನಗೆ ಭಾಗಗಳ್ನೆಲ್ಲ ಬಿಚ್ಚೋದು ಮತ್ತೆ ಜೋಡಿಸೋದು ಇದು ಎಲ್ಲ ಒಂಥರ ಏನು ನನಗೆ ಮಾಡುವಾಗ ಸ್ವಲ್ಪ ಅದ್ರ ಬಳಕೆ ನನಗೆ ಅಷ್ಟೊಂದು ಎಫೆಕ್ಟಿವ್ ಅನ್ನಿಸ್ಲಿಲ್ಲ ನನಗೆ ಯಾಕಂದ್ರೆ ಒಂದು ಸಾರಿ ಆ ಭಾಗಗಳು ಅಷ್ಟೊಂದು ಕ್ವಾಲ್ಟಿ ಇತ್ತೋ ಇಲ್ಲವೋ ಗೊತ್ತಿಲ್ಲ ಒಂದು ಆ ಭಾಗಗಳನ್ನು ಜೋಡಿಸುವ ಸಮಯದಲ್ಲಿ ಸ್ವಲ್ಪ ಬಿಗಿ ಹಿಡಿತ ಬಿಗಿಯಾದ್ದರಿಂದ ಆ ಭಾಗ ಮುರಿದೇ ಹೋಗ್ಬುಡ್ತು ಒಂದು ಆದ್ದರಿಂದ ಈ ವಸ್ತುವು ಗುಣಮಟ್ಟದಿಂದ ಕೂಡಿಲ್ಲ ಅಂತಕ್ಕಂಥದ್ದು ನನ್ನ ಮೊದಲನೇ ಒಂದು ಆಪಾದನೆ ಜೊತೆಗೆ ಎಲ್ಲ ಭಾಗಗಳು ಪ್ಲಾಸ್ಟಿಕ್ನಿಂದಲೇ ಮಾಡಿರೋದು ಗುಣಾತ್ಮಕವಲ್ಲದಂತಹ ಪ್ಲಾಸ್ಟಿಕ್ಕನ್ನು ಉಪಯೋಗ್ಸಿರೋದು ಅದ್ರಲ್ಲಿ ಕಂಡು ಬರ್ತಾ ಇದೆ ಪ್ರತಿ ಸಾರಿ ಅದನ್ನು ಕಾರನ್ನು ಸ್ವಚ್ಛ ಮಾಡಬೇಕಾದ್ರೆ ನಾವು ಅದನ್ನು ಜೋಡಿಸ್ಬೇಕು ಭಾಗಗಳ್ನೆಲ್ಲ ಬಿಡಿ ಭಾಗಗಳ್ನ ಒಟ್ಟು ಮಾಡ್ಬಿಟ್ಟು ಜೋಡ್ಸ್ಬಿಟ್ಟು ವಿದ್ಯುತ್ ಸಂಪರ್ಕಕ್ಕೆ ಜೋಡಿಸಿ ಆನಂತರ ಅದನ್ನು ಕೆಲಸ ಮಾಡಬೇಕು ಧೂಳನ್ನು ತೆಗೀತಕ್ಕಂಥ ಕೆಲಸವನ್ನ ಆರಂಭ ಮಾಡಬೇಕು ಹಾಗಾಗಿ ಈ ರೀತಿ ಮಾಡುವಾಗ ಏನಾಗ್ತದೆ ಪ್ರತಿ ಸಾರಿನೂ ಅದನ್ನ ಬಿಚ್ಚೋದು ತೆಗೆಯೋದು ಹಾಕೋದು ಮಾಡೋದರಿಂದ ಆ ಭಾಗಗಳು ಒಂದು ರೀತಿಯಲ್ಲಿ ಸಡಿಲಾಗತಕ್ಕಂಥದ್ದು ಮುರ್ದು ಹೋಗತಕ್ಕಂಥದ್ದು ಈ ಥರ್ದ ಅನುಭವವಾಗಿ ನನಗೆ ಅದು ಹಾಳಾಗಿ ಹೋಯಿತು ಮೊನ್ನೆ ಆದ್ದರಿಂದ ನನಗೆ ಭಾಳ ಬೆಸರನೂ ಆಯಿತು ಒಂದು ಮೆಟ್ರಿಯಲನ್ನು ತೊಗೊಂಡರೆ ಕ ಕನಿಷ್ಠ ಸ್ವಲ್ಪ ಕ ಒಂದು ವರ್ಷನೂ ನನಗೆ ಬ ಅದು ಉಪ್ಯೋಗಕ್ಕೆ ಬರಲಿಲ್ಲ ಕೆಟ್ಟು ಹಾಳಾಗೋಗ್ಬಿಡ್ತು ಅದನ್ನು ಮತ್ತೆ ರಿಪೇರಿ ನಮಗೆ ಮಾಡಲಿಕ್ಕೆ ಆಗಲೇ ಇಲ್ಲ ಆದ್ದರಿಂದ ಈ ಥರದ ಒಂದು ಸಾಮಗ್ರಿಗಳನ್ನು ನಾವು ತರಿಸ್ಕೊಳ್ತಕ್ಕಂಥದ್ದು ಅಷ್ಟೊಂದು ಪ್ರಯೋಜನಕಾರಿ ಅಂತ ಅನ್ನಿಸ್ತಾಯಿಲ್ಲ ಸೊ ಹಾಗಾಗಿ ಇದನ್ನು ಈ ಥರದ ಮೆಟ್ರಿಯಲ್ಗಳ ಗುಣಮಟ್ಟ ಕಳಪೆ ಇರ್ತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಅಥವಾ ಆ ಒಂದು ಬಳಕೆ ಮಾಡಿಬಿಟ್ಟು ವಸ್ತುಗಳನ್ನ ಬಳಕೆ ಮಾಡಿಬಿಟ್ಟು ಇಂಥ ವಸ್ತುಗಳನ್ನು ತಯಾರಿ ಮಾಡಿದರೆ ಅಥವಾ ಸಾಧನಗಳನ್ನು ತಯಾರಿ ಮಾಡಿದರೆ ನಮ್ಗೂ ಹಣ ಕೊಟ್ಟು ತೊಕೊಂಡ್ಬಿಟ್ಟು ಬಳಸ್ಲಿಕ್ಕೆ ಒಂದು ಖುಷಿಯಾಗುತ್ತೆ ಹೆಚ್ಚು ದೀರ್ಘಕಾಲ ಬಾಳಿಕೆ ಬಂತು ಅನ್ನೋ ಸಮಾಧಾನ ಇರುತ್ತೆ ಹಾಗಾಗಿ ನಾನು ಈ ಒಂದು ಸಾಧನದ ಬಗ್ಗೆ ಅಷ್ಟೊಂದು ತೃಪ್ತಿ ಆಗಲಿಲ್ಲ ಅದರ ಒಂದು ಏನು ಬಳಕೆಯ ಇದ್ರ ಮೇಲೆ ಅದರ ದೀರ್ಘಾವಧಿ ಕಾ ಅಲ್ಪಾವಧಿ ಬಳಕೆ ಆದ್ದರಿಂದ ಅದರ ಒಂದು ಗುಣಮಟ್ಟದ ಸೇವೆಯನ್ನು ಆ ಸಾಧನ ಕೊಡಲಿಲ್ಲ ಅನ್ನೋವಂತಕ್ಕಂಥ ಒಂದು ಏನಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಸಾಧನದ ದೋಷ ಅಂತ ಹೇಳ್ಬೋದು ಅಥವಾ ತಯಾರಿ ಮಾಡತಕ್ಕಂಥವ್ರು ಅದನ್ನು ಅದರ ಕ್ವಾಲಿಟಿನ ಸರಿಯಾಗಿ ಪರಿಶೀಲ್ನೆ ಮಾಡಲಿಲ್ಲ ಅಂತ ಹೇಳತಕ್ಕಂಥದ್ದು ಒಟ್ಟಾರೆಯಾಗಿ ಈ ನ್ಯೂನತೆಗಳು ಏನಿದ್ದಾವೆ ಅದರ ಒಂದು ಅದು ನನಗೆ ತೃಪ್ತಿಯನ್ನು ಕೊಡಲಿಲ್ಲ ಹಾಗಾಗಿ ಅದರ ಬಗ್ಗೆ ಇರತಕ್ಕಂಥ ನನ್ನ ಒಲವು ಕಡಿಮೆ ಆಯಿತು ಆದ್ದರಿಂದ ಈ ಥರದ ವಸ್ತುಗಳನ್ನು ಕೊಳ್ಳಲಿಕ್ಕೆ ನನಗೆ ಇತ್ತೀಚೆಗೆ ಮನಸ್ಸು ಒಪ್ಪುತ್ತಾ ಇಲ್ಲ ಆದ್ದರಿಂದ ಕೊಳ್ಳೋದನ್ನು ನಿಲ್ಸಿದ್ದೇನೆ